ನಾನು ಮೆಚ್ಚಿದ ಪುಸ್ತಕವೆಂದರೆ ಅದು ಮಹಾಭಾರತ ಮಹಾಭಾರತದಲ್ಲಿ ಕಲಿಯುವಂಥದ್ದು ತುಂಬಾ ಇದೆ ಅದನ್ನು ಓದುತ್ತಿದ್ದರೆ ನಮ್ಗೆ ಆಸಕ್ತಿ ಕೂಡ ಹೆಚ್ಚಿಸುತ್ತದೆ ಅದರಲ್ಲಿ ಸಾವಿರಾರು ಶ್ಲೋಕಗಳು ಬರುತ್ತವೆ ಅದರಿಂದ ನಾವು ಕಲಿಯುವಂತಹದ್ದು ಸಾವಿರಾರು ಅದರಲ್ಲಿ ಬರುವಂತಹ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ಕಾರ್ಯವನ್ನು ನಿರ್ವಹಿಸುತ್ತವೆ ಕರ್ಣನ ಒಂದು ಪಾತ್ರ ಅವನ ಧೈರ್ಯ ಅವನ ಸಾಹಸ ಭೀಮ ಅರ್ಜುನ ನಕುಲ ಸಹದೇವ ಹೀಗೆ ಅವರವರ ಒಂದು ಸಾಹಸ ಕೂಡ ಒಂದೊಂದು ಕಾರ್ಯವನ್ನು ನಿರ್ವಹಿಸುತ್ತವೆ ಆ ಮಹಾಭಾರತದಿಂದ ಕಲಿಯುವಂಥದ್ದು ತುಂಬಾ ಇದೆ ಅಷ್ಟು ಆಸಕ್ತಿನ ಮೂಡಿಸುತ್ತದೆ